ನಮ್ಮ ಹಳ್ಳಿಯಲ್ಲಿ ವಿವಿಧ ನೀರಿನ ಮೂಲಗಳಿವೆ ಅವು ಯಾವುವು ಅಂತ ಹೇಳದ್ರೆ ಕೆರೆ ಬಾವಿ ತ್ತು ಮಳೆ ನೀರಿನ ಸಂಗ್ರಹಣೆ ಮತ್ತು ಇತ್ತೀಚಿಗೆ ಬೋರ್ವೆಲ್ ಮತ್ತು ನದಿಗಳು ಕೆರೆಗಳು ಹೀಗೆ ಹಲವಾರು ರೀತಿಯಿಂದ ಮೂಲಗಳು ನೀರಿನ ಮೂಲಗಳು ನಮಗೆ ಸಿಗ್ತಾ ಇದೆ ಈ ಎಲ್ಲ ಮೂಲಗಳು ವರ್ಷವಿಡೀ ಲಭ್ಯವಿದೆ ಅಂತ ಹೇಳೋದಾದರೆ ಇಲ್ಲ ಕೆರೆ ನೀರು ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತೆ ಅದೆ ಥರ ಮಳೆ ನೀರು ಸಹಜ ಹಾಗೇನೆ ಮಳೆಗಾಲದಲ್ಲಿ ಜಾಸ್ತಿ ಇದ್ದು ಅದನ್ನು ಶೇಖರಿಸಿ ಇಟ್ಕೊಳ್ಳೋದು ಒಳ್ಳೆಯದು ಮತ್ತು ಇನ್ನೊಂದು ಏನು ಹೇಳ್ಬೇಕು ಅಂತ ಹೇಳಿದರೆ ನೀರಿಹುನ ಇತ್ತೀಚಿನ ದಿನಗಳಲ್ಲಿ ನಲ್ಲಿಯ ಮೂಲಕ ಅಂದರೆ ಕಾರ್ಪೊರೇಷನ್ ಮೂಲಕ ನೀರು ಸರಬರಾಜಿನ ಮೂಲಕ ಈಗ ನಮಗೆ ದೊರಕ್ತಾಯಿದೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ತಾತ ಅಪ್ಪ ಅಮ್ಮ ಎಲ್ಲ ನೀರಿಗಾಗಿ ಕೆರೆ ಮತ್ತು ಬಾವಿ ನೀರನ್ನು ಅವಲಂಬಿಸಿದ್ದರು ಅದರಲ್ಲೂ ಬಾವಿ ನೀರನ್ನು ಕುಡಿಯೊದಕ್ಕೆ ಕೆರೆ ನೀರನ್ನು ಮನೆ ಕೆಲಸ ಮಾಡೋದಕ್ಕೆ ಮತ್ತು ಅವ್ರ ದಿನ ನಿತ್ಯದ ಕೆಲ್ಸಗಳಿಗಾಗಿ ಶೌಚಾಲಯಕ್ಕಾಗಿ ಮತ್ತು ಬಟ್ಟೆ ಒಗೆಯೋದು ಪಾತ್ರೆ ತೊಳಿಯುದು ಇದೆಲ್ಲ ಅಷ್ಟೆನೆ ಅವರು ಹೊರಗೆ ಕೆರೆಗಳಿಗೆ ಹೊಗ್ತಾ ಇದ್ದರು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಆಗಿನ ಕಾಲ್ದಲ್ಲಿ ನೀರು ಶುದ್ಧವಾಗಿರ್ತಿತ್ತು ಹೇಗೆ ಅಂತ ಹೇಳಿದರೆ ನಮಗೆ ಸಿಗ್ಬೇಕಾದಂಥ ಬಾವಿ ನೀರು ಅಂತರ್ಜಲದಿಂದ ಬರ್ತಿತ್ತು ಅದೆಷ್ಟು ಶುದ್ಧವಾಗಿತ್ತು ಅಂದರೆ ಅದು ಈಗ ಅಷ್ಟು ನಮಗೆ ಶುದ್ಧದಿಂದ ನೀರು ಸಿಕ್ತಾಯಿಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಹಾಗೆ ಆಗಿನ ಬಾವಿ ನೀರು ಕುಡ್ದು ಒಳ್ಳೆಯ ಕಬ್ಬಿಣ ಇದ್ದಂಗ್ ಇದ್ದಾರೆ ನಮ್ಮ ಈ ಹಳ್ಳಿ ಗಾಡಲ್ಲಿ ಹೇಗೆ ಅಂತ ಹೇಳಿದರೆ ನಮ್ಮ ಹಳ್ಳಿಗಳಲ್ಲಿ ನೀರು ನಮಗೆ ಸಿಗದ್ರೆ ಪಕ್ಕದ ಮನೆಯವರಿಗೂ ಸಿಗಬೇಕು ಎಲ್ಲರಿಗು ಸಿಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಇಂದಾಗಿ ಎಲ್ಲ ಹಳ್ಳಿಯ ಪ್ರತಿಯೊಂದು ಮನೆಗೂ ನಲ್ಲಿಯ ನಲ್ಲಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪಾ ಅಂದರೆ ಆಗ ನಮ್ಮ ಅಜ್ಜಿ ತಾತ ಎಲ್ಲರ ಜೊತೆ ಕೂಡಿ ನಾವು ಬಾವಿಗೆ ಹೋಗ್ತಾ ಇದ್ವಿ ಬಾವಿಯಿಂದ ನೀರು ಸೇದಿ ಸೇದಿ ಸೇದಿ ಮನೆಗೆ ತರ್ತಾ ಇದ್ವಿ ಮತ್ತು ಕೆರೆಗೆ ಬಟ್ಟೆ ಒಗೆಯಕ್ಕೆ ಹೊಗ್ತಾಯಿದ್ವಿ ನೀರಲ್ಲೂ ಆಟ ಆಡ್ತಿದ್ವಿ ಅಲ್ಲಿ ಮೀನು ಹಿಡಿತಾ ಇದ್ವಿ ಹೀಗೆ ಹಲವಾರು ಅಲ್ಲಿ ಹೋಗಿ ನಾವು ಏಡಿನ ಆಡೊದು ಆ ನೀರನ್ನ ಮನೆಗೆ ತಂದು ಇಡೋದು ಮತ್ತು ಆಗಿನ ಕಾಲ್ದಲ್ಲಿ ಏನಪ್ಪ ಅಂತೇಳಿದರೆ ನಮ್ಮ ತಾತ ಅಜ್ಜಿರು ಪ್ರತಿಯೊಂದು ಮನೆಯಲ್ಲಿ ಎಸ್ಪೆಶಲಿ ಶುಭ ಕಾರ್ಯಗಳಿಗೆ ನಲ್ಲಿ ನೀರು ಅನ್ನೊದ್ಕಿಂತ ಬೋರ್ವೆಲ್ ನೀರನ್ನ ಉಪಯೋಗಿಸ್ತಾ ಇದ್ದರು ಕೆರೆ ನೀರು ತರ್ತಾ ಇರಲಿಲ್ಲ ಬೋರ್ವೆಲ್ ಅಂದರೆ ಅದು ಅಂತರ್ಜಲ ಅದು ಕೆಳಗಡೆ ಇಂದ ಬರ್ತಿದ್ದು ಪರಿಶುದ್ಧವಾಗ್ತಿತ್ತು ಅಂತ ಪ್ರತಿಯೊಂದು ಶುಭ ಕೆಲಸಗಳಿಗೆ ಬೋರ್ವೆಲ್ ನೀರನ್ನ ಉಪಯೋಗಿಸ್ತಿದ್ದರು ಮತ್ತು ಇನ್ನು ಕೆಲವು ಕಡೆ ಬೋರ್ವೆಲ್ ನೀರಿಗೂ ಅವಕಾಶ ಇರ್ತಿರಲಿಲ್ಲ ಅವ್ರು ಏನು ಮಾಡ್ತಿದ್ದರು ಅಂತ ಹೇಳಿದರೆ ನಮ್ಮ ಈ ಉದಾಹರ್ಣೆಗೆ ಉತ್ತರ ಕರ್ನಾಟಕ ಅಲ್ಲೆಲ್ಲ ಒಂದು ತುಂಬ ದೂರ ಹೋಗಿ ಅಲ್ಲಿಂದ ನೀರನ್ನ ಕೆರೆದು ಕೆರೆದು ಕೆರೆದು ಒಳಗಡೆ ಅಂದರೆ ಈ ಹತ್ತಿರದ ಯಾವ್ದಾದರೂ ಕೆರೆನೋ ನದಿನೋ ಪಕ್ಕದಲ್ಲಿ ನೀರನ್ನ ತೋಡಿ ತೋಡಿ ತೋಡಿ ಅದರಲ್ಲಿ ನೀರನ್ನ ಎಳ್ಕೊತಾ ಇದ್ದರು ಆದರೆ ಈಗ ಅಷ್ಟು ಇಲ್ಲ ಈಗ ಪರಿಸ್ಥಿತಿ ತುಂಬ ಮುಂದೆ ಬಂದಿದೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಬಟ್ಟೆ ಒಗಿಯಕೆ ನಾವು ಕೆರೆಗಳಿಗೆ ಆಗ್ಲಿ ನದಿಗಳಿಗೆ ಆಗ್ಲಿ ಕಾಲುವೆಗಳಿಗೆ ನಾವು ಹೋಗ್ತಾ ಇದ್ವಿ ಕಾಲುವೆಗಳಲ್ಲಿ ನಾವು ಬಟ್ಟೆ ಒಗ್ದು ಪಾತ್ರೆ ತೊಳೆದು ಎಲ್ಲ ಕೆಲಸನು ಕಾರ್ಯಗಳನ್ನು ಮಾಡಿ ನಾವು ಶುದ್ಧವಾಗಿ ಮನೆಗೆ ಬರ್ತಿದ್ವಿ ಮತ್ತು ಆಗಿನ ಕಾಲದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಶೌಚಾಲಯ ಈ ಶೌಚಾಲಯಗಳಿಗೆ ನೀರು ಬಹಳನೆ ಮುಖ್ಯವಾದದ್ದು ಹೇಗಪ್ಪ ಅಂತ ಹೇಳಿದರೆ ಆಗ ನಮಗೆ ಅಷ್ಟು ನೀರಿನ ಫೆಸಿಲಿಟೀಸ್ ಇರಲಿಲ್ಲ ಮಹಿಳೆಯರು ಶೌಚಾಲಯಕ್ಕೆ ಹೊರಗಡೆ ಹೋಗಿ ಕೆರೆಯಿಂದಲೇ ತಮ್ಮ ಶು ತಾವು ಶುದ್ಧವಾಗಿ ಬರಬೇಕಿತ್ತು ಹೀಗಾಗಿ ಈ ನೀರಿನ ಮೂಲಗಳು ಹೇಗಪ್ಪ ಅಂತ ಹೇಳಿದರೆ ಪ್ರತಿಯೊಂದು ಅಷ್ಟೆ ಈ ಕೆರೆಗಳು ಕೆರೆಗಳು ಬಂದಾಗ ನೀರು ಮಳೆ ಬಂದಾಗ ತುಂಬಿ ತುಳಕ್ತಾ ಇರುತ್ತೆ ಕೆರೆಗಳು ಈ ಕೆರೆಗಳು ಹೇಗಪ್ಪ ಅಂತ ಹೇಳಿದರೆ ಅದರಲ್ಲಿ ಪ್ರತಿಯೊಂದು ಜೀವಗಳು ಇರುತ್ತೆ ಮತ್ತು ಕೆರೆಗಳು ಬಾವಿಗಳು ಮತ್ತು ಬೋರ್ವೆಲ್ ಅಂತರ್ಜಲ ಹೇಗಪ್ಪ ಅಂತ ಹೇಳಿದರೆ ಈ ಬೋರ್ವೆಲ್ ನೀರು ನಿಮಗೆ ಸತತವಾಗಿ ಬರ್ತಾನೇ ಇರತ್ತೆ ನಮಗೆ ಭೂಮಿಯಲ್ಲಿ ಅಂತರ್ಜಲ ಎಷ್ಟು ಇರತ್ತೆ ಅಷ್ಟೂ ನಮಗೆ ನೀರು ಬರ್ತಾನೇ ಇರತ್ತೆ ಬರ್ತಾನೇ ಇರತ್ತೆ ಬರ್ತಾನೇ ಇರತ್ತೆ ಇದು ಹೇಳ್ಬೆಕು ಅಂಡೆ ವರ್ಷವಿಡೀ ಲಭ್ಯವಾಗಿಯೇ ಇರತ್ತೆ ನೆಕ್ಸ್ಟು ಕೆರೆ ನೀರು ಕೆನೆ ಕೆರೆ ನೀರು ಏನ್ಮಾಡ್ತಿದ್ವಿ ಅಂತ ಹೇಳಿದರೆ ಮಳೆ ಬಂದಾಗ ಕೆರೆ ಎಲ್ಲ ತುಂಬಿ ಹೋಗ್ತಿತ್ತು ಕೆರೆ ಎಲ್ಲ ತುಂಬಿ ಹೋಗ್ತಿರ್ಬೇಕಾದ್ರೆ ಆ ನೀರನ್ನ ನಮ್ಮ ಅಜ್ಜ ತಾತಂದಿರು ಅವ್ರು ಒಂದು ಬಾವಿ ಅಥ್ವ ಕೊಳವೆ ಅಥ್ವ ತೊಟ್ಟಿ ಥರ ಮಾಡ್ಕೊಂಡು ಅದರೊಳಗೆ ನೀರನ್ನ ಶೆಖರ್ಸ್ಕೊತಿದ್ದರು ಆ ನೀರನ್ನು ದನಗಳು ಕುಡಿಯೋದಕ್ಕೆ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕೆ ಅಥ್ವ ಅವರ ಶೌಚಾಲಯಕ್ಕೆ ಅದನ್ನ ಉಪಯೊಗಸ್ಕೊತಿದ್ದರು ಮತ್ತು ಬೋರ್ವೆಲ್ ಈ ಬೋರ್ವೆಲ್ ನೀರು ಹೇಗೆ ಅಂತ ಹೇಳಿದ್ರೆ ಬೋರ್ವೆಲ್ಲು ಆಗಿನ ಇದರಲ್ಲಿ ಬೋರ್ವೆಲ್ ನೀರೇ ಕುಡಿತಿದ್ದಿದ್ದು ಮತ್ತು ಬಾವಿ ನೀರನ್ನೇ ಕುಡಿತಿದ್ದಿದ್ದು ಬಾವಿ ನೀರು ಸಿಹಿ ನೀರು ಆಗ್ತಿರ್ತಿತ್ತು ಬಾವಿ ನೀರಿಂದ ನಮಗೆ ಹಲವಾರು ಪ್ರಾಣಿ ಬಾವಿಲಿ ಇರ್ತಿತ್ತು ಹಾಗಾಗಿ ಬಾವಿ ನೀರು ಶುದ್ಧವಾಗಿರ್ತಿತ್ತು ಆಮೆ ಉದಾಹರ್ಣೆಗೆ ಆಮೆ ಆಮೆ ಬಾವಿಲಿ ಇರದ್ರಿಂದ ಅಲ್ಲಿರೊ ಎಷ್ಟೊಂದು ಕೀಟಗಳನ್ನ ಅದು ತಿಂದು ನಮಗೆ ಶುದ್ಧವಾದ ನೀರು ಕೊಡ್ತಾ ಇತ್ತು ಬಾವಿ ಹಾಗಾಗಿ ಬಾವಿ ನೀರನ್ನ ನಾವು ಉಪಯೋಗಿಸ್ತಿದ್ವಿ ಕುಡಿಯೋದಕ್ಕೆ ಮತ್ತು ಬೋರ್ವೆಲ್ ಬೋರ್ವೆಲ್ ನೀರು ಸಹ ಹಾಗೆನೆ ಕುಡಿಯುದಕ್ಕು ಉಪಯೊಗಿಸ್ತಿದ್ವಿ ಮನೆ ಕೆಲ್ಸಗಳಿಗೂ ಉಪಯೋಗಿಸ್ತಿದ್ವಿ ಬೋರ್ವೆಲ್ ಅಂತರ್ಜಲ ನೀರು ಅದು ಪರಿಶುದ್ಧ ನೀರು ಅಂತ ಹೇಳೋದು ಬಾವಿ ನೀರು ಹೇಗೆ ಪರಿಶುದ್ಧವೋ ಅದೇ ಥರ ಬೋರ್ವೆಲ್ ನೀರು ಪರಿಶುದ್ಧವಾಗಿದೆ ಯಾಕಂದರೆ ಅದು ಡೈರೆಕ್ಟ್ ಡೈರೆಕ್ಟ್ ಅನ್ನದ್ಕಿಂತ ನೇರವಾಗಿ ಅದು ಭೂಮಿಯಿಂದನೆ ಬರ್ತಾಯಿತ್ತು ಬೋರ್ವೆಲ್ ನೀರು ಹಾಗಾಗಿ ಅದು ಶುದ್ಧ ಇರ್ತಾಯಿತ್ತು ಇನ್ನ ಹೇಳ್ಬೆಕು ಅಂತ ಹೇಳಿದರೆ ಹೀಗೆ ಈ ಕೆರೆ ನೀರುಗಳಿಂದ ನಮಗೆ ಕೆಲವೊಂದು ಸಲ ಬೇಸಿಗೆಯಲಿ ನೀರು ಸಿಗ್ತಾನೇ ಇರಲಿಲ್ಲ ಹಾಗೆ ನಾವು ಏನ್ಮಾಡ್ಬೇಕು ಅದನ್ನ ಹೂಳೆತ್ತಿಸ್ಬೇಕು ಈ ಹೂಳು ಎತ್ಸೊದು ಹೇಗೆ ಅಂತ ಹೇಳಿದರೆ ಆ ಕೆರೆಗಳಲ್ಲಿ ಕೆಲವೊಂದು ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಏನೇ ಆಗ್ಲಿ ಕಸ ಕಡ್ಡಿಗಳು ತುಂಬಿರುತ್ತೆ ಹಾಗಾಗಿ ಆ ಹೂಳ್ನ ಮೇಲೆ ಹೆತ್ತಿದರೆ ನಮಗೆ ಕೆರೆ ನೀರು ಇನ್ನು ಶೇಖರಣೆ ಆಗತ್ತೆ ನಾವು ಅದನ್ನ ವರ್ಷವಿಡೀ ಬಳಸಬಹುದು ವರ್ಷವಿಡೀ ಬಳಸ್ಕೊಂಡು ನಾವು ಅದರಿಂದ ನಮ್ಗೆ ಏನ್ಬೇಕು ಅದನ್ನ ವ್ಯವಸಾಯಕ್ಕೆ ಉಪಯೋಗಿಸ್ಕೊಬೋದು ಅಡಿಗೆಗೆ ಉಪಯೋಗಿಸ್ಕೊಬೋದು ಇನ್ನು ಹಲವಾರು ಪಶು ಪ್ರಾಣಿಗಳಿಗೆ ನಾವು ಉಪಯೋಗಿಸ್ಕೊಬಹುದು ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ನಮ್ಮ ಈ ಹಳ್ಳಿಗಳಲ್ಲಿ ಕಾಲುವೆ ನೀರನ್ನ ತುಂಬ ಚೆನ್ನಾಗಿ ಅದರ ಆವಶ್ಯಕತೆ ಏತ ನೀರು ಏತದ ನೀರು ಏತದ ನೀರು ಅಂತ ಹೇಳಿದ್ರೆ ಈ ಹಸುವನ್ನು ಕಟ್ಟಿ ಹಿಂಗೆ ರೌ ಸುತ್ತ ಸುತ್ತುವರೆದು ನೀರನ್ನು ಉತ್ಪಾದಿಸುವುದು ಅದನ್ನ ಏತ ನೀರನ್ನ ನಾವು ಏನ್ಮಾಡ್ತೀವಿ ಅಂದರೆ ವ್ಯವಸಾಯಕ್ಕಾಗಿ ಬಳನ್ಸ್ಕೊಂತಿದ್ವಿ ಮತ್ತು ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯಕ್ಕೆ ಪಂಪ್ ಸಟ್ನ ಹಳ್ಳಿಗಳಲ್ಲಿ ಬಳ್ಸ್ಕೊಳ್ತಾ ಇದ್ದಾರೆ ಅದು ಬಿಟ್ಟರೆ ಬೋರ್ವೆಲ್ಗಳನ್ನ ಹಾಕಿಸ್ತಾ ಇದ್ದಾರೆ ಈ ಪಂಪ್ ಸೆಟ್ಟು ಅಷ್ಟೇನೆ ಪಂಪ್ ಸೆಟ್ಟು ಕೂಡ ಹಾಗೇನೆ ಅಂತರ್ಜಲದ ನೀರು ಆಗಿದೆ ಅದು ಈ ಅಂತರ್ಜಲದ ನೀರು ಅಂತ ಹೇಳಿದರೆ ಪಂಪ್ ಸೆಟ್ ಅಂದರೆ ಕೆಳಗೆ ನಮಗೆ ಎಲ್ಲಿ ಇದೆ ಅಲ್ಲಿ ನೀರು ಎಲ್ಲಿ ಉತ್ಪತ್ತಿ ಆಗತ್ತೆ ಆ ಭೂಮಿ ನೋಡಿ ನಾವು ಪಂಪ್ ಸೆಟ್ಟೆ ಆಗಲಿ ಅಂತೆ ಇನ್ನು ಏನಪ್ಪ ಅಂತೇಳಿದರೆ ಬೋರ್ವೆಲ್ಗಳನ್ನೇ ಆಗಲಿ ಅದನ್ನ ನಾವು ಹಾಕಿಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಈ ನೀರು ನಮ್ಮ ಹಳ್ಳಿ ಜನಕ್ಕೆ ಎಷ್ಟು ನೀರಿನ ಆವಶ್ಯಕತೆ ಇದ್ದರೆ ಇದೆ ಅಂತ್ಹೇಳಿದರೆ ಅವರು ಬಟ್ಟೆ ಒಗೆಯುದಕ್ಕೆ ಆಗಲಿ ಹಸುಗಳಿಗೆ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಹಳ್ಳಿಗರಿಗೆ ಹಸುಗೆ ಹಸುನೆ ದೇವತಾ ಸ್ವರೂಪ ಅಂತ ಹೇಳ್ಬೋದು ಹಸುವಿಗೆ ಆಹಾರಕ್ಕೆ ಬೇಕು ನೀರು ಹಸುವೆ ಹಾಲು ಕುಡಿತಿದೆ ಹುಸುವಿಗೆ ಕುಡಿಯಲಿಕ್ಕೆ ನೀರು ಬೇಕು ಮತ್ತು ಈ ನೀರಿಂದ ಏನಾಗ್ತಿದೆ ಅಂತ ಹೇಳಿದರೆ ನಮ್ಮ ಈ ಕೆರೆ ಕಟ್ಟೆ ಬಾವಿಗಳಿಂದ ಜನಗಳಿಗೆ ನಾವೆಲ್ಲ ಒದಗಿಸ್ಬೋದು ಈಗ ಕೆರೆ ಕಟ್ಟೆ ಬಾವಿ ಅಂತೇಳಿದರೆ ಈಗ ಬಾವಿ ಇಂದ ನಾವು ನೀರು ಸೇದ್ತಾ ಇದ್ವಿ ಕೆರೆ ಕೆರೆ ಇಂದ ನಾವು ನೀರನ್ನ ಸಂಗ್ರಹಿಸಲು ಕಟ್ಟೆಗಳನ್ನ ನಾವು ಕಟ್ಕೊಳ್ತಾ ಇದ್ವಿ ಅದರೊಳಗೆ ನೀರನ್ನ ನಾವು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ವಿ ಈ ಶೇಖರಣೆ ಮಾಡಿ ಇನ್ನೊಂದು ಏನಪ್ಪ ಅಂತೇಳಿದರೆ ನಾವು ಈ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬನೆ ಪ್ರಮುಖವಾದ ನೀರು ಅದು ಏನಂತ ಹೇಳಿದರೆ ಅದು ಈ ಹಳ್ಳಿಗಳ ಹಳ್ಳಿಗಳ ಜನರಿಗೆ ಅದೇ ಮ್ ಬಹಳ ಪ್ರಮುಖವಾದ ಪ್ರಮುಖವಾದ ಮತ್ತು ಅವಶ್ಯಕವಾದ ಮೂಲವಾಗಿತ್ತು ಅದು ಮತ್ತು ಹಳ್ಳಿಗಳಲ್ಲಿ ಇನ್ನೊಂದು ಏನಪ್ಪ ಅಂತೇಳಿದರೆ ಮಳೆ ನೀರನ್ನ ತುಂಬ ಅವ್ಲಂಬ್ಸ್ತಿದ್ದರು ಅದು ಆದ್ರೆ ಅದು ವರ್ಷವಿಡೀ ಬರ್ತಿರಲಿಲ್ಲ ಮಳೆಗಾಲದಲ್ಲಿ ಮಾತ್ರ ಮಳೆ ನೀರು ಬರ್ತಾ ಇತ್ತು ಅವ್ರು ಏನು ಮಾಡ್ತಿದ್ದರು ಮಳೆಗಾಲ್ದಲ್ಲಿ ಬಂದಂಥ ಮಳೆ ನೀರನ್ನ ಶೇಖರ್ಣೆ ಮಾಡ್ತಿದ್ದರು ಮಳೆಗಾಲದಲ್ಲಿ ಬಂದಂಥ ನೀರನ್ನು ವ್ಯವಸಾಯಕ್ಕೆ ಬಳ್ಸ್ಕೊತಾ ಇದ್ದರು ಮಳೆಗಾಲ್ದಲ್ಲಿ ಏನಾಗ್ತಿರತ್ತೆ ಅದು ಅನ್ನೋದನ್ನ ಮಳೆಗಾಲದಲ್ಲಿ ಬಂದಂಥ ಏನು ಮಳೆ ಕಾಲ್ದಲ್ಲಿ ನೀರು ಮಳೆ ಬರ್ತಾ ಇತ್ತು ಆ ನೀರಲ್ಲಿ ಅವರಿಗೆ ಬೇಕಾದಂಥ ಆ ಮಳೆಗಾಲದಲ್ಲಿ ಏನನ್ನು ಬೆಳೆಯಬಹುದಿತ್ತು ಅಂತಹ ಎಲ್ಲಾ ದವಸ ಧಾನ್ಯಗಳನ್ನ ಅಕ್ಕಿ ರಾಗಿ ಬೇಳೆ ಇಂಥದ್ನೆಲ್ಲ ಬೆಳ್ಕೊಂಡು ಇಟ್ಕೊತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗಿದೆ ಅಂತೇಳಿದರೆ ಮನೆ ಮನೆಗು ಹಳ್ಳಿಗಳಲ್ಲಿ ನಲ್ಲಿಯ ನಲ್ಲಿಯನ್ನು ಹಾಕ್ಸಿದ್ದಾರೆ ಅದು ಹೇಗೆ ಅಂತೇಳಿದರೆ ಒಂದು ಟ್ಯಾಂಕನ್ನು ಕಟ್ಟಿ ಟ್ಯಾಂಕನ್ನು ಕಟ್ಟಿ ಅದಕ್ಕೆ ಬೋರ್ವೆಲ್ ಮೂಲಕ ಸಂಪರ್ಕ ಹೊಂದಿಸಿ ಆ ಟ್ಯಾಂಕ್ಗೆ ನೀರನ್ನು ತುಂಬಿಸಿ ಆ ಟ್ಯಾಂಕಲ್ಲಿ ನಲ್ಲಿಗಳನ್ನು ಹಾಕಿಸಿ ಪ್ರತಿ ಒಬ್ರು ಅಲ್ಲಿ ಒಂದು ಸಾರ್ವಜನಿಕ ಟ್ಯಾಂಕ್ ಈಗ ಹೆಂಗೆ ಆಗಿನ ಕಾಲದಲ್ಲಿ ಬೋರ್ವೆಲ್ಲು ಸಾರ್ವಜನಿಕವಾಗಿತ್ತು ಅದೇ ರೀತಿ ನೀರಿನ ಟ್ಯಾಂಕ್ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಅಂದರೆ ಎಲ್ಲಿ ಜನ ಸಂದಣಿ ಇರ್ತಿತ್ತು ಅಲ್ಲಿಗೊಂದು ಟ್ಯಾಂಕನ್ನ ಇಟ್ಟು ಅಲ್ಲಿ ನೀರನ್ನು ತುಂಬಿಸ್ತಾ ಇರೋದು ಆ ನೀರು ತುಂಬಿದ ತಕ್ಷಣ ಅದಕ್ಕೆ ನಾವು ವಿದ್ಯುತ್ ಸಂಪರ್ಕದಿಂದ ಮೋಟ್ರ್ ಆನ್ ಮಾಡಿ ಆ ಬೋರ್ವೆಲ್ ನೀರು ಅದಕ್ಕೆ ತುಂಬಿದ ನಂತರ ಅಲ್ಲಿಂದ ನಾವು ನೀರನ್ನ ಹೋಗಿ ಹಿಡ್ಕೊಂಡು ಬರ್ತಾ ಇದ್ವಿ ಮನೆ ಮನೆಗೆ ಯಾವ್ದಿಂದ ನಲ್ಲಿ ಟ್ಯಾಂಕು ಟ್ಯಾಂಕ್ ನೀರು ಅಂತಾನೆ ಹೇಳೋದು ಸಾಮಾನ್ಯವಾಗಿ ಆದರೆ ಹಿಂದಿನ ಕಾಲ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಈ ಗ್ರಾಮ ಪಂಚಾಯತಿ ಮತ್ತು ಸರ್ಕಾರದವರು ಪ್ರತಿಯೊಬ್ಬರು ಹಳ್ಳಿಯಲ್ಲಿರ ಮನೆಗೆ ಯಾರು ಹೊರಗಡೆ ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ಬಾರದು ಅಂತ ಮನೆ ಮನೆಗು ನಲ್ಲಿಗಳನ್ನ ಹಾಕಿಸಿದ್ದಾರೆ ಈಗ ನಮ್ಮ ಹಳ್ಳಿಗಳಲ್ಲೂ ಅಷ್ಟೇನೆ ಯಾವುದೇ ರೀತಿಯ ಕಷ್ಟನೆ ಇರುವುದಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಬಾವಿ ನೀರಿಗಾಗಿ ಬಾವಿ ನೀರು ಸೇದಬೇಕಿತ್ತು ಪಾತ್ರೆ ತೊಳೆಯೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಕೆರೆ ಕಟ್ಟೆ ಕಾಲುವೆ ಆ ಥರ ಹುಡ್ಕೊಂಡು ಹೋಗಬೇಕಿತ್ತು ಹೀಗಾಗಿ ಈಗ ಅವರು ಹೆಚ್ಚು ಕಷ್ಟ ಪಡುವ ಹಾಗಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಹಸುಗಳನ್ನ ವ್ಯವಸಾಯ ಮಾಡೋದಿಕ್ಕೆ ನೀರಿನ ಆವಶ್ಯಕತೆ ತುಂಬ ಇತ್ತು ಹಾಗಾಗಿ ಅವರು ಕೆರೆ ಕಟ್ಟೆ ಕಾಲುವೆಯನ್ನ ಅವ್ಲಂಬಿಸ್ತಿದ್ದರು ಅದರಲ್ಲೂ ಈ ಕಾಲುವೆ ಇರತ್ತಲ್ಲ ಆ ಕಾಲುವೆ ಇಂದ ಸ್ವಲ್ಪ ಕಿರಿದಾದ ದಿಂಡೆಯನ್ನು ಕಟ್ಟಿ ನಮ್ಮ ವ್ಯವಸಾಯದ ಭೂಮಿಗಳಿಗೆ ನೀರು ಹರಿಯುವಂತೆ ಮಾಡ್ತಾ ಇದ್ದರು ಆ ನೀರು ಹರ್ಕೊಂಡು ಬರತ್ತಲ್ಲ ನೋಡಿ ಅದರಿಂದ ನಮ್ಮ ವ್ಯವಸಾಯದ ಕೆಲಸ ಕಾರ್ಯಗಳು ನಡಿತಾ ಇದ್ವಿ ಮತ್ತು ಇನ್ನು ಏನು ಅಂತೇಳಿದರೆ ಕೆರೆ ಆಗಲಿ ಕಟ್ಟೆ ಆಗಲಿ ಬಾವಿ ಆಗಲಿ ಬಾವಿ ನೀರು ಕುಡಿಯೋದಕ್ಕೆ ಅಂತಲ್ಲ ಎಲ್ಲದಕ್ಕು ಉಪಯೋಗ ಮಾಡ್ತಾ ಇದ್ದರು ಇನ್ನೊಂದು ಏನಪ್ಪ ಅಂತೇಳಿದರೆ ನಮ್ಮ ಆಗಿನ ಜನರು ಈ ಭೂಮಿಯಿಂದ ಬರುವಂಥ ಪರಿಶುದ್ಧ ನೀರು ಪರಿಶುದ್ಧ ಗಾಳಿ ಇದನ್ನೆಲ್ಲ ಪಡ್ಕೊಂಡು ಹೊಳ್ಳಿ ಕಬ್ಬಿಣದ ತುಂಡು ಥರ ಇದ್ದಾರೆ ಆದರೆ ಈಗ ನಮಗೆ ನೀರಿನ ಅಷ್ಟು ಪರಿಶುದ್ಧವಾದ ನೀರು ನಮ್ಗೆ ಸಿಗದೇ ನಮ್ಮ ಕಲುಶಿತ ನೀರೇ ಸಿಗ್ತಾಯಿದೆ ಅನ್ನಬೇಕು ಏನಕ್ಕೆ ಅಂತೇಳಿದರೆ ಪರಿಸರ ಮಾಲಿನ್ಯದಿಂದಾಗಿ ಈ ಪರಿಸರ ಮಾಲಿನ್ಯದಿಂದಾಗಿ ಪ್ರತಿಯೊಬ್ಬರು ಮನೆ ಕೆಲಸದಲ್ಲಿ ತೊಡಗಿರುವ ಫ್ಯಾಕ್ಟರಿಗಾಳಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ನಮ್ಮ ಮನೆಯಲ್ಲೇ ಶೌಚಾಲಯದ ನೀರು ಆಗಿರ್ಬೋದು ಈ ಪ್ರತಿಯೊಂದು ನೀರನ್ನು ಏನು ಮಾಡ್ತಿದ್ದಾರೆ ಅವರು ಕೆರೆ ಕಟ್ಟೆ ಕಾಲುವೆಗಳಿಗೆ ಹರಿದು ಬಿಡ್ತಾ ಇದ್ದರೆ ಈ ಕಾಲುವೆಗಳಿಗೆ ಹರಿದು ಬಿಡೋರಿಂದ ಏನು ಸಮಸ್ಯೆ ಅಂತೇಳಿದರೆ ನಮ್ಮ ಈ ಉದಾಹರಣೆಗೆ ಕಾರ್ಕಾನೆ ಕಾರ್ಕಾನೆಗಳಿಂದ ಈಗ ಹಳ್ಳಿಯಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಇದೆ ಅಂತೇಳಿದರೆ ಅದು ಸಕ್ಕರೆ ತಯಾರಿಸಿದ ಅಲ್ಲಿ ಬೇಡವಾದ ವಿಷಯುಕ್ತವಾದ ಪದಾರ್ಥಗಳನ್ನು ರಾಸಾಯನಿಕಗಳನ್ನು ಅವರು ಕೊಳವೆ ಮೂಲಕ ಅಥ್ವ ಯಾವ್ದಾದರು ಒಂದು ಏನು ಕೊಳವೆ ಮೂಲಕ ಅಂತಾನೆ ಹೇಳ್ಬೋದು ಆ ಮೂಲಕ ಅವ್ರು ಏನು ಮಾಡ್ತಿದ್ದರು ಅಂತೇಳಿದರೆ ನೀರನ್ನ ಕಾಲುವೆಗೆ ಹರಿದು ಬಿಡ್ತಾ ಇದ್ದಾರೆ ಅದೆ ಕಾಲುವೆ ನೀರನ್ನು ನಮ್ಮ ಹಳ್ಳೀಲೇ ಆಗ್ಲಿ ಅಥ್ವ ಸಿಟಿಯಲ್ಲೆ ಆಗಲಿ ಈಗ ನೀರಿನ ಅಭಾವ ಇರುದರಿಂದ ಅವರು ನಮಗೆ ಅದೇ ನೀರನ್ನ ಕುಡಿತಾ ಇದ್ದೀವಿ ನಾವು ಅದೇ ನೀರು ಕುಡಿದು ಈಗ ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ ಬಾವಿ ನೀರು ಏನಪ್ಪ ಅಂತೇಳಿದರೆ ಆಗ ಆ ಮನೆಯಲ್ಲಿ ಬಾವಿಯನ್ನು ಲಕ್ಷ್ಮಿಯ ಸ್ವರೂಪ ಅಂತಿದ್ದರು ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಬಾವಿ ಇರ್ತಿತ್ತು ಅಂದರೆ ನೀರಿನ ಆವಶ್ಯಕತೆ ಹಾಗೆ ಇರ್ತಿತ್ತು ಪ್ರತಿಯೊಂದು ಮನೆಯಲ್ಲು ಬಾವಿ ಇರ್ತಾ ಇತ್ತು ಬೋರ್ವೆಲ್ ಬೋರ್ವೆಲ್ ಎಲ್ಲಾರ ಮನೆಯಲ್ಲೂ ಇರ್ತಿರ್ಲಿಲ್ಲ ಆದರೆ ಅದನ್ನ ಒಂದೊಂದು ಸರ್ಕಲ್ ಅಂತೇಳಿದರೆ ಒಂದು ವೃತ್ತ ಒಂದು ಜನಸಂದಣಿ ಎಲ್ಲಿ ಇರತ್ತೆ ಅಲ್ಲಿಗೆ ಒಂದೊಂದು ಬೋರ್ವೆಲ್ಗಳನ್ನ ಹಾಕಿಸ್ತಿದ್ದರು ಹಾಗೆಯೆ ನೀರಿನ ಟ್ಯಾಂಕನ್ನು ಸಹ ಹಾಗೇನೆ ಎಲ್ಲಿ ಜನಸಂದಣಿ ಇರುತ್ತೆ ಅಲ್ಲಿ ಆ ನೀರಿನ ಟ್ಯಾಂಕನ್ನು ಹಾಕಿದ್ದರು ಮತ್ತೆ ಇನ್ನೊಂದು ಏನು ಗೊತ್ತ ಈ ನೀರಿನ ಟ್ಯಾಂಕ್ ಆಗಲಿ ನೀರಿನ ಟ್ಯಾಂಕ್ ಆಗಲಿ ಅಥವ ಬೋರ್ವೆಲ್ ಆಗಲಿ ಅಲ್ಲಿ ಇನ್ನೊಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ ನಾವು ಮಹಿಳೆಯರೆ ಆಗಲಿ ಆಗಿನ ಕಾಲದವರೆ ಆಗಲಿ ಅವರಿಗೆ ಎರಡು ಎರಡು ಕೆಲಸ ಆಗ್ತಿತ್ತು ಒಂದು ನೀರನ್ನು ಹಿಡಿಯೋದು ಆಗಲಿ ಕೆಲಸ ಮಾಡೋದೇ ಆಗಲಿ ಅದರ ಜೊತೆ ದಿನನಿತ್ಯದ ಅವ್ರ್ಗೆ ಅವರ ಸಂಭಾಷಣೆ ಆಗ್ತಿತ್ತು ನಮ್ಮ ಮನೇಲಿ ಹೀಗೆ ಮಾಡಿದ್ವಿ ನಮ್ಮ ಮನೇಲಿ ಹಾಗೆ ಮಾಡಿದ್ವಿ ನಮ್ಮ ಮನೇಲಿ ನೆಂಟ್ರು ಬಂದಿದ್ದರು ಹೀಗೆ ಹೀಗೆ ನಾವು ನೀರನ್ನು ತೆಗೆದುಕೊಳ್ಳೊ ಬರುವ ನೆಪದಲ್ಲಿ ಅದನ್ನು ಸಹ ನಾವು ಮಾಡ್ತಾ ಇದ್ವಿ ಮತ್ತು ನೀರು ನೀರು ಹೇಗೆ ಅಂತ ಹೇಳಿದರೆ ಹಳ್ಳಿಗೆ ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿದರೆ ಜನರ ಜೀವನ ಶೈಲಿ ಹಳ್ಳಿ ಪ್ರತಿಯೊಂದು ವ್ಯವಸಾಯಕ್ಕೆ ರೈತನೆ ನಮ್ಮ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ ರೈತನಿಗೆ ಪ್ರತಿಯೊಂದಕ್ಕು ನೀರು ಬೇಕೇ ಬೇಕು ನಾವು ತಿನ್ನೋ ಆಹಾರದಲ್ಲಿ ತಿನ್ನೋ ಆಹಾರಕ್ಕೆ ಮೊದಲಿನ ಮೊದಲ ಮೂಲವೆ ನೀರು ನಾವು ತಿನ್ನೊ ಆಹಾರ ಬೆಳೆಯಬೇಕು ಅಂದರೆ ಅಲ್ಲಿಗೆ ಸಂಪೂರ್ಣ ನೀರಿನ ಆವಶ್ಯಕತೆ ಇದೆ ಹಾಗಾಗಿ ಅಲ್ಲಿಗೆ ನೀರು ಬೇಕೇ ಬೇಕು ಹಾಗಾಗಿ ನಮ್ಮ ಅಜ್ಜಂದಿರು ಅಥ್ವ ಅಜ್ಜಿಯಂದಿರು ಆಗಿನ ಕಾಲದಲ್ಲಿ ನೀರಿಗಾಗಿ ಅವರು ಏನಪ್ಪ ಅಂತೇಳಿದರೆ ಕೆರೆ ಕಟ್ಟೆ ಬಾ ಕೆರೆ ಕಟ್ಟೆ ಕಾಲುವೆಗಳನ್ನ ಅವಲಂಬಿಸ್ತಿದ್ದರು ಮತ್ತು ಇನ್ನೇನಪ್ಪ ಅಂತೇಳುರು ಅವ್ರ್ಗೆ ವರ್ಷವಿಡೀ ಬರದೇ ಇದ್ದರೂ ಪರವಾಗಿಲ್ಲ ಅವ್ರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅವ್ರ್ಗೆ ಸಾಧ್ಯವಾದಷ್ಟು ನೀರನ್ನು ಶೇಖರಣೆ ಮಾಡಿ ಅವರು ನೀರಿಂದ ತಮ್ಮ ಅನ್ಕೂಲಗಳನ್ನ ಅವರು ಉಪಯೋಗಿಸ್ಕೊಳ್ತಿದ್ದರು ಅದರಿಂದ ಏನೇನು ಆಗಬೇಕು ಅನುಕೂಲ ಎಷ್ಟಿದೆ ಹೇಗಿದೆ ಅಷ್ಟುನ್ನು ಅವರು ಉಪಯೋಗಿಸ್ಕೊಳ್ತಿದ್ದರು ಮತ್ತು ಈ ನೀರು ಹಳ್ಳಿಗಳಲ್ಲಿ ಹೇಗಪ್ಪ ಅಂತ್ಹೇಳಿದರೆ ಅವ್ರ್ಗೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಅವರ ಶೌಚಾಲಯಕ್ಕೆ ಆಗಿರ್ಬೋದು ಸ್ನಾನಕ್ಕೆ ಆಗಿರ್ಬೋದು ಅಥವ ಕುಡಿಯೋದಕ್ಕೆ ಆಗಿರ್ಬೋದು ನಮ್ಮ ಹಾಗೆ ಅವರು ಸಿಟಿಯವ್ರು ಆಗಿ ಎಲ್ಲ ಥರ ನೀರಿನ ಅವರು ಕುದಿಸಿ ಹಾರಿಸಿದ ನೀರನ್ನೆ ಅವರು ಕುಡಿತಿದ್ದಿದ್ದು ಮತ್ತು ಬಂದವರಿಗೆ ನೆಂಟರಿಷ್ಟರಿಗೆ ಹೊರಗಿನಿಂದ ಬಂದವರಿಗೆ ಆತ್ಮೀಯರಿಗೆ ಅವರು ಕೈಗೆ ಕಾಲಿಗೆ ನೀರನ್ನು ಕೊಟ್ಟು ಅವರು ಮನೆಗೆ ಬರ ಮಾಡ್ಕೊಳ್ತಿದ್ದರು ಮತ್ತು ಯಾವಾಗಲು ಅಷ್ಟೆ ಅಲ್ಲಿ ಜನರಲ್ಲಿ ಒಂದು ಪಾತ್ರೆಯಲ್ಲೋ ಅಥವ ಮಡಿಕೆಯಲ್ಲೋ ನೀರಲ್ಲಿ ಶೇಖರಿಸಿ ಪ್ರಾಣಿ ಪಕ್ಷಿಗಳಿಗೆ ಅವರು ಇಡ್ತಾಯಿದ್ದರು ನಮ್ಮ ಆಗಿನ ಆಗಿನ ಜನರೆ ಆಗಿದ್ದರೂ ನೋಡಿ ಅವರು ಬದ್ಕದು ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಸಹ ಅವರು ಅನುಕೂಲತೆಯನ್ನ ಮಾಡ್ಕೊಡ್ತಾ ಇದ್ದರು ಇನ್ನು ಮಳೆಗಾಲದಲ್ಲಾಗಲಿ ಕೆರೆ ಕಟ್ಟೆ ಬಾಲುವೆ ಕಾಲುವೆ ಈಗ ಕೆರೆಯಲ್ಲು ಬಟ್ಟೆ ಒಗಿತಿದ್ದರು ಕಾಲುವೆಯಲ್ಲೂ ಬಟ್ಟೆ ಒಗಿತಿದ್ದರು ಈ ಕಾಲುವೆ ನೀರು ಏತದ ನೀರು ಇವೆಲ್ಲ ಅಷ್ಟೆನೆ ವರ್ಷವಿಡೀ ಏನು ಬರ್ತಿರಲಿಲ್ಲ ಕಾಲುವೆ ನೀರು ಅಷ್ಟೆನೆ ವರ್ಷವಿಡೀ ಏನು ಸಿಗ್ತಾ ಇರಲಿಲ್ಲ ಅಲ್ಲಿ ಏನಪ್ಪ ಅಂತ್ಹೇಳಿದ್ರೆ ಈ ಬೋರ್ವೆಲ್ ನೀರು ಒಂದು ಸ್ವಲ್ಪ ನಮಗೆ ಹನ್ಕು ಹಳ್ಳಿಯವರಿಗೆ ನಮ್ಮ ಬೋರ್ವೆಲ್ ಮತ್ತು ಬಾವಿ ನೀರು ಸ್ವಲ್ಪ ತಕ್ಕ ಮಟ್ಟಿಗೆ ಅವ್ರ್ಗೆ ಸಿಗ್ತಾ ಇತ್ತು ಆದರೆ ಕೆರೆ ಕಟ್ಟೆ ಎಲ್ಲ ಬೇಸಿಗೆ ಕಾಲದಲ್ಲಿ ಅದು ಹೊರ್ಟೋಗ್ತಾ ಇತ್ತು ಮತ್ತು ಇನ್ನೊಂದು ಏನಪ್ಪ ಅಂತ್ಹೇಳಿದ್ರೆ ಈ ಕೆರೆ ಕಟ್ಟೆ ಕಾಲುವೆ ನೀರನ್ನೆಲ್ಲ ನಾವು ಹಾಗ ಹಳ್ಳಿಯಿಂದ ಹಳ್ಳಿಗೆ ನಾವು ಸಂಪರ್ಕವನ್ನ ಕಳ್ಸ್ತಾಯಿದ್ವಿ ಏಕೆ ಅಂತೇಳಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಅದನ್ನ ನಾವು ಒಬ್ಬ ವ್ಯಕ್ತಿಯಿಂದ ಅಥ್ವ ಒಂದು ಮನೆಯಿಂದ ಒಂದು ಮನೆಗೆ